ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಆರು ಇಪ್ಪತ್ತೈದು ಮೇ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಐದು ಜುಲೈ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಆರು ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಒಂಬತ್ತು ಫೆಬ್ರವರಿ ಸಾವಿರದ ಒಂಬೈನೂರ ಅರುವತ್ತೆರಡು